ಉತ್ತರ ಕರ್ನಾಟಕದ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನನಗೆ ಸಾಕಷ್ಟು ಯಾವುದೂ ಗೊತ್ತಿಲ್ಲ ನಾವು ಇರುವುದು ದಕ್ಷಿಣ ಸೈಡು ಹಾಗಾಗಿ ನಮಗೆ ಉತ್ತರ ಕರ್ನಾಟಕದ್ದು ಗೊತ್ತಿಲ್ಲ ಈ ಟಿ ವಿಯಲ್ಲಿ ವಾರ್ತೆ ಹೀಗೆ ಸ್ವಲ್ಪ ಮಟ್ಟಿಗೆ ಕೇಳಿ ತಿಳ್ಕೋ ತಿಳ್ಕೊಂಡಿದೇನೆ ಅಷ್ಟೇ ಮತ್ತು ಊರ್ನ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಸ್ವಲ್ಪ ಕಮ್ಮಿ ಇದೆ ಏನು ಹೇಳೋದ್ ಹೇಳಿದ್ರೆ ಒಂದು ಶೌಚ ಶೌಚಾಲಯ ಹಿಂದಿನ ಕಾಲದಲ್ಲಿ ಶೌಚಾಲಯವೆ ಇರಲಿಲ್ಲ ಅವರು ಬಯಲು ಶೌಚಾಲಯ ಮಾಡ್ತಿದ್ದರು ಈಗ ಸರ್ಕಾರ ಮನೆಗೊಂದಂದ್ರ ರಂತೇ ಶೌಚಾಲಯ ಮಾಡಿ ಮಾಡಿಕೊಡ್ತಾ ಇದೆ ಈಗ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದೆ ಅದರ ಮಟ್ಟಿಗೆ ಮತ್ತು ಶಿಕ್ಷಣ ಶಿಕ್ಷಣದ ವಿಷಯದಲ್ಲಿ ಹೇಳುವುದಾದ್ರೆ ಶಿಕ್ಷಣ ಅಲ್ಲಿ ತುಂಬ ಕಡಿಮೆ ಇದೆ ದೊಡ್ಡ ದೊಡ್ಡ ಜಾಸ್ತಿ ವಿದ್ಯಾಭ್ಯಾಸ ಮಾಡಬೇಕೆಂದ್ರೆ ಅವ್ರು ಹೆಚ್ಚಿನವರು ಈ ಸೈಡೇ ಬರ್ತಾರೆ ಉಡುಪಿ ಮಂಗ್ಳೂರು ಈ ಕಡೆಯೇ ನಬ್ ಬರ್ತಾರೆ ಅಲ್ಲಿ ಶಿಕ್ಷಣ ಮತ್ತು ಹಾಸ್ಟೆಲಲ್ಲೆಲ್ಲ ಕುತ್ಕೊಂಡಿರ್ತಾರೆ ಅಲ್ಲಿ ಶಿಕ್ಷಣಕ್ಕೆ ಸ್ವಲ್ಪ ಇನ್ನೂ ಸಹ ಸರ್ಕಾರ ಮಹತ್ವ ಕೊಡಬೇಕು ಅಂತೇಳಿ ನನ್ನ ಭಾವನೆ ಹಿಂದೆ ಇರಲಿಲ್ಲ ಈಗ ಇನ್ನೂ ಆದಷ್ಟು ಇನ್ನೂ ಕೊಡಬೇಕು ಅಂತೇಳಿ ನಮ್ಮ ಭಾವನೆ ಆಸ್ಪತ್ರೆ ಆಸ್ಪತ್ರೆ ಸಹ ಹಾಗೆಯೇ ಜಾಸ್ತಿ ಜನಗಳೆಲ್ಲ ಈ ಕಡೆಯೇ ಬರ್ತಾ ಇದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲ ಇಲ್ಲ ಅಂತೇಳಿ ಕಾಣಿಸ್ತದೆ ವಿದ್ಯಾಭ್ಯಾಸ ಆಸ್ಪತ್ರೆ ಇದೆಲ್ಲ ಮೇಯ್ನೂ ಈಗ ಕೊಡ್ತಾ ಇದೆ ಸರ್ಕಾರ ಹಿಂದಿನಾಗೇ ಹಿಂದಿನಂತೆ ಇಲ್ಲ ಈಗ ಉತ್ತರ ಪ್ರದೇಶ ಅಭಿವೃದ್ಧಿ ಹೊಂದಿದೆ ಆದ್ರು ಇನ್ನೂ ಆದಷ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ ನಮ್ಮ ಭಾವನೆ ಈ ಕಡೆ ಈಗ ಎಲ್ಲ ಸೌಲಭ್ಯ ಬಾ ಇದೇ ದಕ್ಷಿಣದ ಸೈಡಲ್ಲಿ ಆಸ್ಪತ್ರೆಗಳು ಓದಲಿಕ್ಕೆ ಶಾಲಾ ಕ್ವಾಲೇಜು ದೊಡ್ಡ ದೊಡ್ಡ ಇಂಜಿನಿಯರು ಮೆಡಿಕಲ್ ಕಾಲೇಜುಗಳೆಲ್ಲ ಇವೆ ಅಲ್ಲಿ ಬಹಳ ಕಮ್ಮಿ ಇದೆ ಮತ್ತು ಸರ್ಕಾರಿ ಬಸ್ಸು ಸರ್ಕಾರಿ ಬಸ್ಸು ಮಾತ್ರ ಅಲ್ಲಿರುವುದು ಈಗ ಪ್ರೈವೇಟ್ ಬಸ್ಸುಗಳನ್ನು ಸಹ ಅಲ್ಲಿ ಹಾಕಿ ಇನ್ನೂ ಅಭಿವೃದ್ಧಿಪಡಿಸ್ಬೇಕು ಉತ್ತರ ಕರ್ನಾಟಕವನ್ನು ಮತ್ತು ದಕ್ಷಿಣ ಕನ್ನಡದಲ್ಲಿ ನಮಗೆ ಬೇಕಾದಷ್ಟು ಬಸ್ ಸೌಲಭ್ಯ ಸಹ ಇದೆ ಇನ್ನು ಜಾಸ್ತಿ ಹೇಳ್ಲಿಕ್ಕೆ ನನಗೆ ಅಷ್ಟು ಗೊತ್ತಾಗುವುದಿಲ್ಲ ಇಷ್ಟು ನನ್ನ ಹೇಳಿಕೆ